ಗ್ರಾಮೀಣ ಭಾಗದ ಸರ್ಕಾರಿ ಆಡಳಿತದಲ್ಲಿ ಯಾವೆಲ್ಲ ಅಂಶಗಳ ಕೊರತೆಯಿದೆ ಅಂತ ಒಂದು ಒಳ್ಳೆಯ ಪ್ರಶ್ನೆಯಿದೆ ತುಂಬ ಅತ್ಯುತ್ತಮ ಕಾನ್ಸೆಪ್ಟ್ ಇದು ಅತ್ಯುತ್ತಮ ವಿಷಯ ಇದು ಗ್ರಾಮೀಣ ಭಾಗದ ಅನುಕೂಲಕ್ಕಾಗಿ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಒಂದು ವರದಿ ಕೊಡ್ತದೆ ಜವಾಹರಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ಮೂರು ಹಂತದ ಆಡಳಿತ ವ್ಯವಸ್ಥೆ ಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಆಡಳಿತ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಧಾನ ಮಂತ್ರಿ ಇರ್ತಾರೆ ಸ್ಥಳೀಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಇರ್ತಾರೆ ಸ್ಥಳೀಯ ಸರ್ಕಾರ ಅಂದರೆ ಗ್ರಾಮ ಪಂಚಾಯಿತಿ ಮುನ್ಸ್ಪಾಲ್ಟಿ ಮೂರ್ನೇ ಹಂತದ ಆಡಳಿತ ಇದ್ದಾಗ ಏನಾಗುತ್ತೆ ಅಲ್ಲಿ ಸ್ಥಳೀಯರೇ ಅಲ್ಲಿ ಆಡಳಿತ ಮಾಡ್ದ ಅಲ್ಲಿ ಸ್ಥಳೀಯರ ಸಮಸ್ಯೆಗಳು ಗೊತ್ತಿರ್ತದೆ ಅದ್ಕೆ ತಕ್ಕನಂಗೆ ಅವ್ರು ಪರಿಹಾರ ಕಂಡುಹಿಡ್ಕೋಬೋದು ಅನ್ನೋ ಉದ್ದೇಶದಿಂದ ಈ ವರದಿ ಕೊಡ್ತಾರೆ ಅದ್ರ ಪ್ರಕಾರ ಜವಾಹರಲಾಲ್ ನೆಹರೂ ಅವರು ರಾಜಸ್ಥಾನದ ನಾಗೋರಲ್ಲಿ ಮೊದಲ್ನೆ ಗ್ರಾಮ ಪಂಚಾಯಿತಿ ಉದ್ಘಾಟನೆ ಮಾಡ್ತಾರೆ ಈಗ ಬಹುತೇಕ ಎಲ್ಲ ರಾಜ್ಯಗಳಲ್ಲು ಗ್ರಾಮ ಪಂಚಾಯಿತಿ ಇದೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತೆ ಗ್ರಾಮ ಪಂಚಾಯಿತಿ ಮೆಂಬರ್ಸು ಅದಕ್ಕೆ ನಮ್ಮ ರಾಜ್ಯದಲ್ಲಿ ಬಂದಾಗ ಪಿ ಡಿ ಒ ಇದ್ದಾರೆ ಸೆಕ್ರೆಟ್ರಿ ವಿ ಎ ಆರ್ ಐ ಎಲ್ಲ ಇರ್ತಾರೆ ಅಷ್ಟೆಲ್ಲ ಇದ್ರೂ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಿದೆಯಾ ಅಂದರೆ ಇಲ್ಲ ಯಾಕೆ ಇಚ್ಛಾಶಕ್ತಿ ಕೊರತೆನಾ ಹಣಕಾಸಿನ ಕೊರತೆನಾ ಗೊತ್ತಾಗ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಿಗೋದೇ ಇಲ್ಲ ಎಷ್ಟೋ ಕಡೆ ರೈತರಿಗೆಲ್ಲ ಅರ್ಧ ರಾತ್ರೀಲಿ ವಿದ್ಯುತ್ ಕೊಡ್ತಾರೆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಕಷ್ಟ ಆಗ್ತದೆ ಅಂತ ಅನ್ಬಿಟ್ಟು ಕಚೇರಿ ಸಮಯ ಹತ್ತು ಗಂಟೆಯಿಂದ ಐದು ಗಂಟೆಗೆ ಇಡ್ತಾರೆ ಈ ಉತ್ರ ಕರ್ನಾಟಕ ಭಾಗಕ್ಕೆ ಹೋದರೆ ಬಿಜಾಪುರ ಬೀದರ್ಲೆಲ್ಲ ಏಪ್ರಿಲ್ ಮೇಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ಅನ್ಬಿಟ್ಟು ಕಚೇರಿ ಅವಧೀನ ಅನುಕೂಲ ಆಗಂಗೆ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳ್ಗೆ ಅನುಕೂಲ ಆಗಂಗೆ ಆದರೆ ರೈತ್ರಿಗೆ ಮಾತ್ರ ವಿದ್ಯುತ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೊಡ್ತಾರೆ ಯಾಕೆ ಅವ್ನೂ ಮನುಷ್ಯನಲ್ವಾ ತ್ರೀ ಪೇಸ್ ಅವ್ನು ಮೊಟ್ರ್ ಓಡೋದು ಯಾವಾಗ ಅತಿ ದೊಡ್ಡ ಸಮಸ್ಯೆ ವಿದ್ಯುತ್ ರೈತ್ರ ಪಾಲಿಗೆ ಬಹುತೇಕ ವಿದ್ಯಾರ್ಥಿಗಳು ನೀವು ನೋಡಿ ಯಾವುದೇ ಸಾಧಕ್ರು ಇರ್ಬೋದು ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದಾನೆ ಬಂದಿರ್ತಾರೆ ನಾನು ನೋಡಿರತಕ್ಕಂಥ ನನ್ನ ವಿದ್ಯಾರ್ಥಿಗಳಿರ್ಬೋದು ನಾನು ಗಮನಿಸಿರ್ತಕ್ಕಂಥ ಸಾಧಕರಿರ್ಬೋದು ಹಿಂದಿನ ತಲೆಮಾರು ಸಾಧಕ್ರಿದ್ರೂ ಅಷ್ಟೇ ಎಲ್ಲರೂ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲೆ ಗ್ರಾಮೀಣ ಪ್ರತಿಭೆಗಳೆ ಆಗಿರ್ತಾರೆ ಅವ್ರಿಗೂ ಇದೇ ಸಮಸ್ಯೆ ಇರ್ತಾಯಿತ್ತು ವಿದ್ಯುತ್ ಇರ್ತಾ ಇರಲಿಲ್ಲ ಆದರೂ ಓದಿ ದೊಡ್ಡ ದೊಡ್ಡ ಮನುಷ್ಯರಾಗಿದ್ದಾರೆ ಇನ್ನು ಸಾರಿಗೆ ವಿಚಾರಕ್ಕೆ ಬಂದರೆ ಎಲ್ಲ ಗ್ರಾಮಗಳ್ಗು ಸಾರಿಗೆ ಸೌಲಭ್ಯಯಿಲ್ಲ ಸರ್ಕಾರ ಹೇಳುತ್ತೆ ನಮ್ಮ ಕೆ ಎಸ್ ಆರ್ ಟ್ಸಿ ಇದೆ ಎಲ್ಲ ಕಡೆಗೂ ಬಸ್ಸಿದೆ ಬಸ್ ಫ್ರೀ ಇದೆ ಹೋಗುತ್ತೆ ಬರುತ್ತೆ ಅಂತ ಆದರೆ ನಿಗಮ ಬಸ್ ಎಲ್ಲ ಕಡೆ ಹೋಗುತ್ತಾ ವಿದ್ಯಾರ್ಥಿಗ್ಳಿಗೆ ಬಸ್ ಸಿಗ್ತಾಯಿದೆಯಾ ಸಿಗ್ತಾಯಿಲ್ಲ ಇನ್ನು ಅಭಿವೃದ್ಧಿ ವಿಚಾರವಾಗಿ ಹಣ ಬರ್ತದೆ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಪಿ ಡಿ ಒ ಇರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು ಇವರೆಲ್ಲ ಸೇರ್ಕೊಂಡು ಅದನ್ನ ತಿಂದು ಜನಗಳಿಗೆ ಅನಾನುಕೂಲ ಮಾ ಕೆಲಸ ಎಲ್ಲಕಿಂತ ದೊಡ್ಡ ಉದಾಹರಣೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಮುಂಚೆ ಒಂದು ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಸರ್ಕಾರ ಅಧಿಕಾರಿಕ್ಕೆ ಬಂದರೆ ಪ್ರತಿ ಮನೆಗೂ ನೌಕರಿ ಕೊಡ್ತೀವಿ ಅಂತ ಜನ ಎಲ್ಲ ಆಸೆ ಪಟ್ಟರು ಓಹ್ ನಮಗೆಲ್ಲ ನೌಕರಿ ಕೊಟ್ಟು ಬಿಡ್ತಾರೆ ಅಂತ ಗೆಲ್ಲಿಸಿದ್ರು ಸೋನಿಯಾ ಗಾಂಧಿ ಪ್ರಧಾನಿಯಾಗಬೇಕಿತ್ತು ಆಗಲಿಲ್ಲ ಮನಮೋಹನ್ ಸಿಂಗ್ ಪ್ರಧಾನಿಯಾದರು ಆ ಸಂದರ್ಬ್ದಲ್ ಅವ್ರು ನೆರೇಗ ಅಂತ ಒಂದು ಸ್ಕೀಮ್ ತಂದ್ರು ನ್ಯಾಷನಲ್ ಎಂಪ್ಲೊಯರ್ ರೂರಲ್ ಎಂಪ್ಲೋಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಅದು ಈಗ ಮನೆರೇಗ ಆಗಿದೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅಂತ ಅದು ದೊ ಅತಿ ದೊಡ್ಡ ಲೂಟಿಕೋರ ಯೋಜನೆ ಅದು ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ದಿದ್ರೆ ಏನಿಲ್ಲ ನರೇಗ ಬಂದಮೇಲೆ ಪಿ ಡಿ ಒಗಳು ಬಂಗಲೆ ಮೇಲೆ ಬಂಗಲೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಮುಂಚೆ ಪಿ ಡಿ ಒನ ಯಾರೂ ಕೇಳ್ತಾನೆ ಇರಲಿಲ್ಲ ಆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಗ್ರಾಮೀಣ ಪ್ರದೇಶ್ದಲ್ಲಿ ಏನಾಗುತ್ತೆ ಅಂತ ಯಾವುದೋ ಒಂದು ಕೆರೆಗಳಲ್ಲಿ ಹೂಳ್ ಎತ್ಬೇಕಾಗಿರುತ್ತೆ ಇಲ್ಲ ಇನ್ನೇನೋ ಮಾಡ್ಬೇಕಾಗಿರುತ್ತೆ ಅದಕ್ಕೆ ನರೇಗದಲ್ಲಿ ಗ್ರಾಮದಲ್ಲಿರತಕ್ಕಂಥ ಕೂಲಿಗ್ಳುನ್ನ ಕರ್ಕೊಂಡು ಹೋಗಿ ಅವ್ರ ಕೈಲಿ ಕೆಲಸ ಮಾಡ್ಬೇಕು ಅನ್ನೋದು ನಿಯಮ ಪಿ ಡಿ ಒ ಏನು ಮಾಡ್ತಾರೆ ಯಾರು ಅವ್ರ ಕಾಂಟ್ರಾಕ್ಟರ್ಗಳಿರ್ತಾರೆ ಅವ್ನ ಒನ್ ಜೆ ಸಿ ಬಿ ತಂದು ಕೆಲಸ ಮಾಡಿಸ್ತಾರೆ ಮುಗೀತು ಕಥೆ ಈಗ ಸರ್ಕಾರ ಏನು ಮಾಡ್ಬೇಕು ಕೇಂದ್ರ ಸರ್ಕಾರ ಬಿಗಿ ಮಾಡಬೇಕು ಅಂತ ಯಾರ್ಯಾರು ಕೆಲಸ ಮಾಡಿದಾರೆ ಅವ್ರ ಬೆಳಿಗ್ಗೆ ಸಂಜೆ ಬಯೋ ಮೆಟ್ರಿಕ್ ಕೊಡಬೇಕು ಅವ್ರು ಹೆಬ್ಬೆಟ್ ಕೊಡ್ಬೇಕು ಅದಕ್ಕೆ ಆದರೆ ಇವರು ಯೋಜನೇನ ಯಾವ ಥರ ದುರ್ಬಳಕೆ ಮಾಡ್ಕೊಂಡಿದಾರೆ ಅಂದರೆ ಒಂದಷ್ಟು ಜನಕ್ಕೆ ಜಾಬ್ ಕಾರ್ಡ್ ಹಾಕ್ತಾರೆ ಅವ್ರ ಮನೆ ಹತ್ರ ಬೆಳಿಗ್ಗೆ ಹೋಗಿ ತಂಬ್ ತೊಗೊಳ್ತಾರೆ ತಿರ್ಗಿ ಇಲ್ಲಿ ಜೆ ಸಿ ಬಿಲ್ಲಿ ಕೆಲಸ ಮಾಡ್ತಾರೆ ಮತ್ತು ಸಂಜೆ ಅವ್ರ ಮನೆ ಹತ್ರ್ ಹೋಗಿ ತಂಬ್ ತೊಗೊಳ್ತಾರೆ ಸೊ ಕಂಪ್ಯೂಟ್ರು ಪ್ರಕಾರ ಯಾವುದೋ ಎಕ್ಸ್ ವೈ ಝಡ್ ರಾಮಪ್ಪನೋ ಭೀಮಪ್ಪನೋ ಕೆಲಸ ಮಾಡಿದ್ದಾನೆ ಅವ್ನ ಅಕೌಂಟ್ಗೆ ದುಡ್ಡು ಹೋಗ್ತದೆ ಆ ದುಡ್ಡನ್ನ ತಿರ್ಗಿ ಪಿ ಡಿ ಒ ಕಾಂಟ್ರಾಕ್ಟ್ರು ಸೇರಿ ವಸೂಲಿ ಮಾಡ್ಕೋತಾರೆ ಈಗ ಜನಗಳಿಗೆ ದುಡ್ಡು ಸೇರ್ತಾಯಿಲ್ಲ ಇದ್ರಲ್ಲಿ ಆಡಳಿತದ್ದು ಇದಲ್ವಾ ಇದು ಆಡಳಿತಕ್ಕೆ ಲೋಪ ಆಗ್ತಾ ಇಲ್ವಾ ಸಾರ್ವಜನಿಕ ಆಡಳಿತ ಆಗ್ತಾಯಿದೆ ಹೆಂಗೆ ಆಗುತ್ತೆ ಇನ್ನು ಆರೋಗ್ಯದ ಸಮಸ್ಯೆ ವಿಪರೀತ ಆಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರಿರೋದಿಲ್ಲ ಅವರೆಲ್ಲೋ ಹೋಗಿ ಊರಲ್ಲಿ ಸಿಟೀಲಿ ಇರ್ತಾರೆ ಪಿ ಎಚ್ ಸೀಗ್ ಮಾತ್ರ ಹೆಸ್ರ್ಗೊಬ್ನು ಡಾಕ್ಟ್ರ್ ಇರ್ತಾನೆ ಅವನು ಬರೋದಿಲ್ಲ ಇನ್ನು ಆರೋಗ್ಯ ಎಲ್ಲಿರುತ್ತೆ ಏನೇ ಹೆಚ್ಚು ಕಮ್ಮಿಯಾಯಿತು ನಗರಕ್ಕೇ ಬರ್ಬೇಕು ಅವರು ನಗರ ಪ್ರದೇಶಕ್ಕೇ ಬಂದು ಆರೋಗ್ಯ ತೋರ್ಸ್ಕೊಂಡು ಹೋಗಬೇಕು ಏನೇ ಎಮರ್ಜೆನ್ಸಿ ಬಂದಾಗ ಏನು ಮಾಡೋಕ್ಕಾಗತ್ತೆ ಹಲ್ವಾರು ಸಾವು ನೋವುಗಳಾಗ್ತದೆ ಈ ನಿಟ್ನಲ್ಲಿ ಸರ್ಕಾರ್ನ ಎಚ್ಚರಗೊಂಡು ಗ್ರಾಮೀಣ ಪ್ರದೇಶಕ್ಕೆ ಅತಿ ಹೆಚ್ಚು ಸೌಕರ್ಯ ಒದಗ್ಸ್ಬೇಕು ಅಂತ ನನ್ನ ಅನಿಸಿಕೆ